ಒಂದು ತೂಕ ಕಡಿಮೆ ಮಾಡಿಕೊಳ್ಳಲು ಮನೆಮದ್ದು ಏನಪ್ಪ ಅಂದರೆ ಒಂದು ನೀರು ಮಜ್ಜಿಗೆ ತಿಳಿಯಾಗಿರ್ಬೇಕು ಮಜ್ಜಿಗೆ ಅಂಥ ಮಜ್ಜಿಗೆ ಡೈಲಿ ಕುಡಿತಾ ಬಂದರೆ ತೂಕ ಕಡಿಮೆ ಆಗ್ಬೋದು ಮತ್ತು ಹೀ ನಾಟೀ ಔಷಧಿ ನಾಟೀ ಔಷಧಿ ಅನ್ನೋದ್ಕಿಂತ ನಮ್ಮ ಹಳ್ಳಿ ಮನೆಮದ್ದು ಮನೆಮದ್ದೇ ಮಾಡ್ಕೊಂಬೋದು ಏನಂದರೆ ಲವಂಗ ತಿನ್ಬೋದು ಜೀರಿಗೆ ನೀರು ದಿಸ ಬೆಳಗ್ಗೆ ಖಾಲಿ ಹೊಟ್ಟೇನಲ್ಲಿ ಜೀರಿಗೆ ನೀರು ಚೆನ್ನಾಗಿ ಜೀರಿಗೆ ಕುದಿಸಿಬಿಟ್ಟು ಬಿಸಿನೀರಲ್ಲಿ ಒಂದು ಎರಡು ಗ್ಲಾ ಲೋಟ ನೀರಿಗೆ ಒಂದು ಸ್ಪೂನು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಎರಡು ಲೋಟ ನೀರು ಬಂದು ಒಂದು ಲೋಟ ನೀರು ಆಗೋಷ್ಟು ಚೆನ್ನಾಗಿ ಕಾಯಿಸಿ ಆ ನೀರು ಕುಡೀತಾ ಬಂದರೆ ನಾವು ತೆಳ್ಳಗಾಗ್ತಿವಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಮಾಡಿ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬಂದರೆ ಅದರಲ್ಲೂ ನಾವು ತೂಕ ಕಡಿಮೆ ಮಾಡಿಕೊಂಬೋದು ಮತ್ತು ಹಾಗೆ ಇನ್ನೊಂದು ನಾವು ಬೆಳಗ್ಗೆ ಟೈಮು ತಿಂಡಿ ತಿನ್ನೋ ಬದಲು ಅಂದರೆ ತಿಂಡಿ ಯಾವುದು ತಿನ್ನೋದು ಬೇಡ ತಿಂಡಿಗಾಗಿ ಬದಲು ಯಾವುದೂ ತರಕಾರಿಗ್ಳು ಹಸಿ ತರಕಾರಿಗ್ಳು ತಿಂತಾ ಬಂದರೆ ಅದು ವೆಯ್ಟು ಲಾಸ್ ತೂಕ ಕಡಿಮೆ ಆಗ್ಬೋದು ಹೆಚ್ಚಾಗಿ ಈ ಏನು ಈ ಅನ್ನ ಅನ್ನ ಅನ್ನ ಊಟ ಕಡಿಮೆ ಮಾಡಿ ನಾವು ತರಕಾರಿಗ್ಳು ಸೊಪ್ಪು ತರಕಾರಿಗ್ಳೆ ತಿಂತಾ ಬಂದರೆ ತೂಕ ಒಂದು ಕಡಿಮೆ ಮಾಡಿಕೊಂಬೋದು ಮತ್ತು ಇನ್ನೊಂದು ತೂಕ ಕಡಿಮೆ ಮಾಡೋದಕ್ಕೆ ಇನ್ನೇನಪ್ಪಾ ಅಂತೇಳಿದರೆ ಅವು ಈ ಬೂದು ಕುಂಬಳ್ಕಾಯಿ ಬೂದು ಕುಂಬಳ್ಕಾಯಿ ತೋಬಂದುಬಿಟ್ಟು ಅದರ ಜ್ಯೂಸ್ ಜ್ಯೂಸ್ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬರಬೇಕು ಆ ಜ್ಯೂಸನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬಂದರೆ ಅದ್ರಿಂದ ನಾವು ಈ ಬೊಜ್ಜು ಅಥ್ವಾ ಮಾಡಿದ ನಮ್ಮ ದೇಹದ ತೂಕ ಕಡಿಮೆ ಮಾಡಿಕೊಂಬೋದು ಮತ್ತೆ ಇದು ಸೋರೆಕಾಯಿ ಈ ಸೋರೆಕಾಯಿ ಜ್ಯೂಸನ್ನು ಜ್ಯೂಸ್ ಮಾಡಿ ಅದನ್ನ ನಾವು ಕುಡಿತಾ ಬಂದರೆ ಅದ್ರಿಂದ ನಾವು ತೂಕ ಕಡಿಮೆ ಮಾಡಿಕೊಂಬೋದು ಇದೆಲ್ಲರ ಜೊತೆಗೆ ನಾವು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಬೇಕು ವಾಕಿಂಗು ಓಡಾಡ್ತ ನಾವು ಓಡೋದು ಬೇಡ ಓಡೋದು ಬೇಡ ಒಂದು ಬಿರುಸು ನಡೆ ಅಂದರೆ ಸ್ವಲ್ಪ ಫಾಸ್ಟಾಗಿ ಓಡಾಡುತ್ತ ವಾಕಿಂಗ್ ಮಾಡಿದ್ರೆ ದಿಸ ಒಂದು ನಲ್ವತ್ತು ಐದು ನಿಮಿಷ ನಲವತ್ತೈದು ನಿಮಿಷ ಅಥ್ವಾ ಒಂದು ತಾಸು ನಾವು ವಾಕಿಂಗ್ ಮಾಡ್ತಾಯಿದ್ರೆ ನಾವು ತೂಕ ಕಡಿಮೆ ಮಾಡಿಕೊಂಬೋದು ಈ ತೂಕ ಕಡಿಮೆ ಮಾಡ್ಕೊಳಕೆ ಇನ್ನೂ ತುಂಬ ಮನೆ ಔಷಧಿ ಮನೆಮದ್ದುಗಳಿದಾವೆ ಅದೆಲ್ಲ ನಮ್ಮಅಜ್ಜಿ ನಮ್ಮ ಅಮ್ಮ ನಮ್ಮ ತಾಯಿ ಇವರೆಲ್ಲ ಹೇಳ್ತಾಯಿದ್ರು ಇದರಲ್ಲಿ ಬಿಸ್ನೀರ್ಗೆ ಏನಂದರೆ ಈ ಬಿಸಿನೀರಿಗೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಒಂದು ಲೋಟ ಬಿಸ್ನೀರಿಗೆ ಒಂದು ಸ್ಪೂನ್ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿತಾ ಬಂದರೆ ಆಂ ಅದರಲ್ಲೂ ನಾವು ತೂಕ ಕಡಿಮೆ ಮಾಡ್ಬೋದು ಮತ್ತು ಈ ಯಾವುದು ಇದಿದೆಯಲ್ಲ ದ್ವಿದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಅದನ್ನು ನಾವು ಒನ್ ಒಂದು ಮೊಳಕೆ ಕಾಳುಗಳು ಅದನ್ನು ಮೊಳಕೆ ಬರಿಸಿ ಒಂದೊಂದು ಕಪ್ ತಿಂತಾ ಬಂದರೆ ನಾವು ತಿಂಡಿ ತಿಂದರೆ ತಿಂಡಿ ಬೇಡ ದ್ವಿದಳ ಧಾನ್ಯಗಳೇ ಒಂದೊಂದು ಕಪ್ಪು ತಿಂತಾ ಬಂದರೆ ನಮ್ಮ ದೇಹಕ್ಕೆ ಶಕ್ತಿ ವಿಟಮಿನ್ಗಳೂ ಸಿಗುತ್ತೆ ನಾವು ಸಣ್ಣ ಆಗ್ಬೋದು ಇದೊಂದು ಮಾಡ್ಬೋದು ಇವೆಲ್ಲ ನಾವು ಮಾಡ್ತಾ ಬಂದರೆ ನಾವು ತೂಕ ಕಡಿಮೆ ಮಾಡಿಕೊಂಬಹುದು ಇದು ಇವಿಷ್ಟು ನಾವು ಮನೆ ಔಷಧಿ ಮನೆಯಲ್ಲೇ ತಯಾರು ಮಾಡ್ಕೊಳೋ ಅಂಥ ಒಂದು ಔಷಧಿಗ್ಳು ನಾವು ಇದನ್ನು ಅಭ್ಯಾಸ ಮಾಡಿಕೊಂಬೇಕು ಇನ್ನು ಒಂದೇ ಬರಿ ನಾವು ಒಂದೇ ಮಾಡ್ಕೊಬರ್ತಾಯಿದ್ದರೆ ಆಗಲ್ಲ ಒಂದು ವಾರ ಬೂದು ಕುಂಬಳಕಾಯಿ ಜ್ಯೂಸು ಇಲ್ಲ ಒಂದು ವಾರ ಸೋರೆಕಾಯಿ ಜ್ಯೂಸು ಸ್ವಲ್ಪ ದಿಸ ಇದು ಯಾವುದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಹಸಿ ತರಕಾರಿಗಳು ಇದೆಲ್ಲ ಬೆಳಗಿನ ಟೈ ಬೆಳಗಿನ ಟೈಮು ನಾವು ಊಟ ತಿಂಡಿ ತಿನ್ನೋದು ಬಿಟ್ಟು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದು ಕುಡಿದ್ರೆ ನಾವು ತೂಕ ಕಡಿಮೆ ಮಾಡಿಕೊಂಬೋದು